ಅಡುಗೆ ಮನೆಯಲ್ಲಿ ವಿವಿಧವಾದ ಪಾತ್ರೆಗಳನ್ನ ಬಳಸ್ತೀವಿ ಹಾ ಹೇಗಂದ್ರೆ ಬೌಲು ಪಾ ಮತ್ತು ದೊಡ್ಡ ದೊಡ್ಡ ಪಾತ್ರೆ ಮತ್ತು ಸ್ಪೂನು ಮತ್ತು ನಾಷ್ಟಕ್ಕೆ ಮಾಡೋ ಸ್ಪೂನ್ ಬೇರೆ ಮತ್ತು ಹೋಟಲ್ದಗ್ ಹೋದ್ವುಂದ್ರೆ ಅಲ್ಲಿ ಅಲ್ಲಿ ಬೇರೆ ಥರ ಯಾವ ಥರ ಅಂದರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸ್ಪೂನ್ಗಳು ಎಲ್ಲ ಕಡೆ ಏನಪ್ಪ ನಾವು ವಿವಿಧವಾದ ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ ಮನೆಯಲ್ಲಂತೂ ಇವಾಗ ಒಂದು ಅಡುಗೆ ಮಾಡಬೇಕಂದ್ರೆ ಏಯ್ ಯಾ ಎಷ್ಟು ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ ಮಿನಿಮಮ್ ನಮ್ಮ ಮನೆಯಲ್ಲಂತೂ ಅಪ್ಪ ನಮ್ಮ ಅಮ್ಮ ಏನಿಲ್ಲ ಒಂದು ಪ್ಲೇಟ್ ತಗೋತಾರೆ ಒಂದು ಪ್ಲೇಟಲ್ಲೆ ಏನಪ್ಪ ತರಕಾರಿ ಎಲ್ಲ ತರಕಾರಿನು ಅದರಲ್ಲೇ ಬಟ್ ನಾನು ನಾನು ಅಡುಗೆ ಮಾಡಬೇಕು ಅಂತಂದರೆ ಹಂಗಿಲ್ಲ ಟಮೆಟೊಗೆ ಒಂದು ಕಡೆ ಈರುಳ್ಳಿಗೆ ಒಂದು ಕಡೆ ಮೆನ್ಶಿನ್ಕಾಯಿಗೆ ಒಂದು ಕಡೆ ಎಲ್ಲ ಒಂದೊಂದೊಂದು ಪ್ಲೇಟ್ ಬೇಕು ನನಗೆ ಹಾಂ ಇವಾಗಂತೂ ಇವಾಗಂತೂ ಕಟ್ಟರ್ ಕಟ್ಟರ್ರ್ ಮಾಡೋ ಕಟ್ಟರ್ ಕಟ್ ಮಾಡೋ ಏನಪ್ಪ ಹಾಂ ಪ್ಲೇಟ್ ಥರವೇ ದೊಡ್ಡದಾಗಿ ಬಂದುಬಿಟ್ಟಿದೆ ಇವಾಗಂತೂ ಅದು ಪ್ರಾಬ್ಲಮ್ಮೆ ಇಲ್ಲ ಹಾಂ ಅದಾದಮೇಲೆ ನೈಫ್ಸ್ ನೈಫ್ ನೈಫ್ಸ್ ಅಂತೂ ಇವಾಗ ವಿಚಿತ್ ಏನಪ್ಪ ಒಂದಕ್ಕಿಂತ ಒಂದು ವಿಚಿತ್ರ ನೈಫ್ಸ್ಗಳು ಬಂದವೆ ಒಂದು ಏನಪ್ಪ ಶಾರ್ಪ್ ಇದ್ರೆ ಕೈ ಕಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಕಟ್ ಮಾಡ್ಕೊಂಡು ಹಾಗೇ ಅವಾಗಂತೂ ಮೊದಲು ಇಳ್ಗೆ ಇತ್ತು ಇಳ್ಗಿಲಿಂದ ಕಟ್ ಮಾಡ್ತಿದ್ರು ಇವಾಗಂತೂ ಏನಪ್ಪ ನೈಫ್ಸ್ಗಳು ಬಂದವೆ ಮತ್ತು ಸ್ಪೂನ್ಸ್ ಸ್ಪೂನ್ಸ್ ಅಂತೂ ಏನಪ್ಪ ಮ್ಯಾಗಿ ತಿನ್ನಕ್ಕ ಒಂದು ಥರ ಸ್ಪೂನು ಏನಪ್ಪ ಅಡುಗೆ ಸಾಂಬಾರಿಗೆ ಯೂಸ್ ಮಾಡೋದು ರೌಂಡ್ ಶರಾ ರೌಂಡ್ ಶೇಪ್ದಾಗಿರ್ತಾರ ಅದು ಒಂದು ಏನಪ್ಪ ಮನೆಗೆ ಅಡುಗೆ ಅನ್ನಕ್ಕೆ ಮಾಡಕ್ಕೆ ಒಂದು ಥರ ಸ್ಪೂನು ಹಾಂ ಅಡುಗೆ ಮನೆಲಂತೂ ನೋಡಕ್ಕೆ ನಮ್ಮ ಕಣ್ಣಲ್ಲಿ ಕಣ್ಣಿಗೆ ಏನಪ್ಪ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರೆಗಳೆಲ್ಲ ಸಿಗ್ತವೆ ನಮ್ಮ ಕಣ್ಣಿಗೆ ಗ್ಲಾಸ್ ಏನಪ್ಪ ಇವಾಗ ನಾವೊಂದು ಕಾಫಿ ಕುಡಿಬೇಕಂದ್ರೆ ಅದ್ರ ಕಪ್ ಬೇರೆ ಯಾರಾದರೋ ನೆಂಟ್ರು ಬಂದರಂದ್ರೆ ಅದು ಗಾಜಿನ ಗ್ಲಾಸ್ ಬೇರೆ ನಾವು ಮನೆಯಲ್ಲಿದ್ದಾಗ ಸ್ಟೀಲ್ ಗ್ಲಾಸ್ ಭಾಳ ಗ್ಲಾಸ್ದಾಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸಸ್ಸು ಆ್ಯಂಡ್ ಇವಾಗಂತೂ ಏನಪ್ಪ ಪ್ಲಾಸ್ಟಿಕ್ ಬೌಲ್ಸ್ ಪ್ಲಾಸ್ಟಿಕ್ ಬೌಲ್ಸ್ ಅಂತೂ ಏನಪ್ಪ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಏನಪ್ಪ ಈ ಪಾಯಸ ಗೀಯಸ ಏನಾದರೂ ಮಾಡಿದ್ರೆ ಅವ್ರಿಗೆ ಹಾಕ್ಕೊಡ್ತೀವಿ ನಮ್ಮ ಅಮ್ಮ ಅಂತೂ ಮನೆಗೆ ಬಂದಾಗ ಏನಪ್ಪ ನಮ್ಮ ಅಮ್ಮ ಅಂತೂ ಎತ್ತಿಟ್ಬಿಟ್ಟಿರ್ತಾರೆ ಶೋಕೇಸ್ನಲ್ಲಿ ಹಿಂಗ್ ಮ ನೆಂಟ್ರು ಬಂದ್ರೆ ಏನಪ್ಪ ಹೀಗೆ ಗಾಜಿನ ಗ್ಲಾಸೇ ಕೊಡಬೇಕು ಅವ್ರಿಗೆ ಮತ್ತೇನಪ್ಪ ಪ್ಲಾಸ್ಟಿಕ್ ಸ್ಪೂನ್ಸು ಹೀಗೆ ಏನಪ್ಪ ನಾವು ಏನು ಮಾಡ್ಬೇಕಂದರೂ ಭಿ ನಾವು ಒಂದೊಂದು ಅಡುಗೆಗೂ ಒಂದೊಂಥರ ಪಾತ್ರೆ ಇವಾಗ ಬಿರ್ಯಾನಿ ಮಾಡಬೇಕು ತುಂಬ ಜನ ಇದ್ದಾರಂದ್ರೆ ದೊಡ್ಡ ಪಾತ್ರೆ ತೊಗೊಳ್ಳೋದು ಅದರಲ್ಲೇ ಎಲ್ಲ ಹಾಕಿ ಅದರಲ್ಲೇ ಬಿರ್ಯಾನಿ ಮಾಡೋದು ಅದೇ ನಾವು ನಾರ್ಮಲ್ ಮನೆಯಲ್ಲಿದ್ವಂದ್ರೆ ಚಿಕ್ಕದಾಗಿ ಇರೋ ಬೌಲ್ದಾಗೆ ಅನ್ನ ಮಾಡೋದು ಕುಕ್ಕರಲ್ಲಿ ಏನಪ್ಪ ಒಬ್ಬೊಬ್ರು ಅನ್ನ ಮಾಡ್ತಾರ ಓ ಇಲ್ಲಾಂದ್ರೆ ಒಬ್ಬೊಬ್ಬರು ಪಾತ್ರೆಯಲ್ಲೇ ಮಾಡೋದು ಆ ಅಕ್ಕಿ ನೆನ್ಸಕ್ಕೆ ಒಂದು ಪ್ಲೇಟ್ ಬೌಲು ಅನ್ನ ಮಾಡಕ್ಕೆ ಒಂದು ಬೌಲು ಇವಾಗ ಸಾರು ಆದ್ರೂ ಏನಪ್ಪ ಕುಕ್ಕರಲ್ಲಿ ಒಬ್ಬೊಬ್ಬರು ಕುಕ್ಕರಲ್ಲಿ ಮಾಡ್ತಾರೆ ಇಲ್ಲಾಂದರೆ ಒಬ್ಬೊಬ್ಬರು ತಂಬಿಗೆಲಿ ಮಾಡ್ತಾರ ಹಾಂ ಇವಾಗ ಏನಾದರೂ ನಾವು ಚಪಾತಿ ಮಾಡ್ಬೇಕಂದ್ರೂ ಹಾಗೆ ಚಪಾತಿ ಮಾಡುವಾಗ ನಾನಂತೂ ಏನಪ್ಪ ಸ್ಪೂನ್ ಯೂಸ್ ಮಾಡಿದ್ರೆ ನಮ್ಮ ಅಮ್ಮ ಅಂತಾರೆ ಹಾಂ ಅದು ಸ್ಪೂನ್ ಯೂಸ್ ಮಾಡಬಾರ್ದು ಕರ್ಚ್ಗೆ ಯೂಸ್ ಮಾಡಬೇಕು ಕರ್ಚ್ಗೆ ಯಾಕಂದ್ರೆ ಪ್ಲೇನ್ ಇರ್ತದೆ ಚಪಾತಿಯೂ ಜಲ್ದಿ ಬರ್ತದಂತ ಅನ್ಕೊತ ನಮ್ಮ ಮಮ್ಮಿ ಹೇಳ್ತಾರೆ ನನ್ಗೆ ಅದಕ್ಕೆ ಕರ್ಚ್ಗೆ ಯೂಸ್ ಮಾಡೋದು ಸ್ಪೂ ಇನ್ನು ಅನ್ನಕ್ಕೆ ಹಾಕೊಬೇಕಂದರೂ ಭಿ ನಾವು ಏನಪ್ಪ ಬೇರೆ ಸ್ಪೂನೇ ತಗೊಳ್ಳಬೇಕು ಅದು ಫುಲ್ ಏನಂತಾರೆ ಪೂರ ಚುಕ್ಕಿ ಚುಕ್ಕಿ ಚುಕ್ಕಿ ಇರೋ ಸ್ಪೂನು ಇನ್ನು ಬಿಟ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬೌಲ್ಸ್ ಅಂದರೆ ಏನಪ್ಪ ಎಲ್ಲ ಖಾರ ಉಪ್ಪು ಎಲ್ಲ ಹಾಕಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಅವ್ ಅದು ಅದರಲ್ಲೂ ಭಾಳ ಡಿಫ್ರೆಂಟ್ ಟೈಪ್ಸ್ ಆಫ್ ಪ ಬಾಕ್ಸಸ್ ಬಂದವೆ ಒಂದು ಏನಪ್ಪ ಸೇಮ್ ಆಗಿರ್ತವೆ ಅವು ಫುಲ್ ಕಲರ್ ಸೇಮ ಇಲ್ಲಂದ್ರೆ ಮೊದಲಂತೂ ಅವು ಗಾಜಿನ ಗ್ಲಾಸ್ದು ಗಾಜಿಂದು ಇದರೊಳಗೆ ಇಡ್ತೀರಲ್ಲ ಖಾರ ಉಪ್ಪು ಎಲ್ಲ ಹಾಂ ಇವಾಗಂತೂ ಪೂರ ಪ್ಲಾಸ್ಟಿಕ್ದೇ ಮತ್ತಂದ್ರೆ ದೊಡ್ಡ ದೊಡ್ಡ ಸ್ಟೀಲ್ ಬಾಕ್ಸ್ದಾಗಂದ್ರೆ ಏನಪ್ಪ ಎಲ್ಲ ಅನಾಜಿಡೋದು ಮತ್ತು ತಾಂಬುರ್ದಾಗಂದ್ರೆ ಚಪ್ಪ ತಾಂಬುರ ಹೆಂಚ್ದಾಗ ಚಪಾತಿ ಎಲ್ಲ ಮಾಡೋದು ಇವಾಗಂತೂ ಮನೆಲಿ ಅಡುಗೆ ಮನೆಯಲ್ಲಂತೂ ತುಂಬ ವಿವಿಧವಾದ ಪಾತ್ರೆಗಳನ್ನೂ ನೋಡಕ ಕಾಣ್ತಿವಿ ಆ ಪ್ಲೇಟ್ಸು ಪ್ಲೇಟ್ಸಲ್ಲೂ ಏನಪ್ಪ ಚಿಕ್ಕ ಚಿಕ್ಕ ಪ್ಲೇಟ್ಸು ನಾಷ್ಟದ ಪ್ಲೇಟ್ಸು ನಾಷ್ಟಕ್ಕಂತೇ ಬೇರೆ ಪ್ಲೇಟನ್ನ ಕೊಡ್ತೀವಿ ಕೊಡ್ತಾರ ಅದರಾಗೂ ಅವ್ದ್ರಾಗ ಭಿ ಏನಪ್ಪ ಒಂದು ಪ್ಲಾಸ್ಟಿಕ್ದು ಇರ್ತವೆ ಒಂದೊಂದು ಸ್ಟೀಲಿಂದು ಗ್ಲಾಸಸ್ದಾಗೂ ಪ್ಲಾಸ್ಟಿಕ್ಕು ಸ್ಟೀಲ್ದು ಯಾರರೂ ಫಂಕ್ಷನ್ ಏನಾದರೂ ಇತ್ತಂದ್ರೆ ಏನಪ್ಪ ಬೇರೆ ಥರ ಪ್ಲೇಟ್ಸ್ ಹಾಕ್ಕೊಂಡು ಆಲ್ ಟೈಪ್ಸ್ ಆಫ್ ಅಡುಗೆ ಮನೆಯಲ್ಲಿ ಏನಪ್ಪ ಪಾತ್ರೆಗಳನ್ನ ನೋಡ್ಬೋದು ಆ್ಯಂಡ್ ಯೂಸ್ ಭಿ ಮಾಡ್ತೀವಿ ಇವಾಗ